ನಾವು ಹೆಚ್ಚಾಗಿ ತುಳು ಭಾಷೆಯಲ್ಲಿ ಸಮಾಚಾರವನ್ನು ಕೇಳ್ತೇವೆ ಅಂದರೆ ನಾವು ಮನೆಯಲ್ಲಿ ಮಾತಾಡುವುದು ತುಳು ಆದರೆ ಸಮಾಚಾರವನ್ನು ಕೇಳುವುದು ಕನ್ನಡ ಭಾಷೆಯಲ್ಲಿ ಕನ್ನಡ ಸುದ್ದಿ ಮಾಧ್ಯಮಗಳಾದ ಟಿವಿ ಇರ್ಬೋದು ರೇಡಿಯೋ ಇರ್ಬೋದು ದೂರದರ್ಶನ ಇರ್ಬೋದು ಹೀಗೆ ಹಲವು ಮಾಧ್ಯಮಗಳ ಮೂಲಕ ಕೇಳ್ತೇವೆ ಈಗ ಟಿವಿಯಲ್ಲಾದರೆ ಒಂದೊಂದು ನ್ಯೂಸ್ ಚಾನಲ್ ರೇಡಿಯೋ ಇರ್ಬೋದು ದೂರದರ್ಶನ ಇರ್ಬೋದು ಹೀಗೆ ಹಲವು ಮಾಧ್ಯಮಗಳ ಮೂಲಕ ಕೇಳ್ತೇವೆ ಇದು ಟಿವಿಯಲ್ಲಾದ್ರೆ ಒಂದೊಂದು ನ್ಯೂಸ್ ಚ್ಯಾನೆಲ್ ಅಂದರೆ ಯಾವುದು ಪಬ್ಲಿಕ್ ನ್ಯೂಸ್ ಹೀಗೆ ಹಲವು ನ್ಯೂಸ್ ಚಾನಲ್ಗಳಿಂದ ನಾವು ಅಕ್ಕಪಕ್ಕದ ಸುದ್ ಅಕ್ಕಪಕ್ಕ ಸ್ಥಳದ ಸಮಾಚಾರವನ್ನು ನಾವು ತಿಳ್ದು ಕೊಳ್ತೆ ಅದೇ ರೀತಿ ಪೇಪರ್ಗಳಲ್ಲಾದರೆ ಉದಯವಾಣಿ ಇಲ್ಲದಿದ್ದರೆ ಸುದಿನ ಇಲ್ಲದಿದ್ದರೆ ಪ್ರಜಾವಾಣು ಹೀಗೆ ಹಲವು ರೀತಿಯ ಪೇಪರ್ಗಳ ಮೂಲಕವು ನಾವು ಸುದ್ದಿಗಳನ್ನು ಕೇಳ್ತೇವೆ ಈಗ ಕೋವಿಡ್ ನೈನ್ಟೀನರ ಸುದ್ದಿಯನ್ನು ನಾವು ದೂರ ದರ್ಶನ ಅಂದರೆ ಟಿವಿಯ ಮೂಲಕ ನಾವು ನೋಡಿದ್ದೇವೆ ಅದೇ ರೀತಿ ಅದರಿಂದ ಬೇಕಾಗುವ ಸುರಕ್ಷತೆಯ ಕ್ರಮಗಳನ್ನು ಕೂಡ ಅವರು ಹೇಳ್ತಿದ್ದರು ಟಿವಿಯಲ್ಲಿ ಅದೇ ರೀತಿ ನಾವು ಅದನ್ನು ಕೂಡ ಪಾಲಿಸ್ತಿದ್ವಿ ಮತ್ತು ಪೇಪರ್ನಲ್ಲಾದರೆ ಮುಂಜಾಗ್ರತಾ ಕ್ರಮವನ್ನು ಏನಂತೆಲ್ಲ ಹಾಕಿರ್ತಾರೆ ಆ ಕ್ರಮವನ್ನು ಪಾಲಿಸ್ತಿದ್ವಿ ಅದನ್ನ ನಾವು ಹೆಚ್ಚಾಗಿ ಕನ್ನಡ ಭಾಷೆಯಲ್ಲಿ ನೋಡ್ತಿದ್ವಿ ಮತ್ತು ಆಂಗ್ಲ ಭಾಷೆಯಲ್ಲಿ ಕೂಡ ನೋಡ್ತಿದ್ವಿ ನಮ್ಮ ಸ್ಥಳದಲ್ಲಿ ನಮ್ಮ ಸ್ಥಳದಲ್ಲಿ ಕನ್ನಡ ಸುದ್ದಿ ಮಾಧ್ಯಮಗಳು ಲಭ್ಯ ಇದೆ ಹೇಗೆ ಏಕೆಂದರೆ ನಾವು ಟಿವಿ ಮೂಲಕ ಆದರೂ ರೇಡಿಯೋ ಮೂಲಕ ಹೀಗೆ ಹಲವು ಸಾಮಾಜಿಕ ಮಾಧ್ಯಮಗಳ ಮೂಲಕ ತಿಳಿದುಕೊಳ್ತೇವೆ